ಇದು ಮಯೂರ ಓಟೆಲ್ ರೆಸ್ಟೋರೆಂಟಾ ನಮಗೆ ಹೊರ್ಡರ್ ಮಾಡಬೇಕಾಗಿತ್ತು ಫುಡ್ಡನ್ನ ನಿಮ್ಮಲ್ಲಿ ಏನೇನು ಇದೆ ರೆಸಿಪೀಸ್ ಹಾಂ ಬಿಸಿ ಬೇಳೆ ಭಾತ್ ಬೇಕಾಗಿತ್ತು ನಮಗೆ ಅಂದರೆ ನಮಗೆ ಫೈವ್ ಫೈಯ್ ಪಾರ್ಸೆಲ್ ಬೇಕಾಗಿತ್ತು ಐದು ಪಾರ್ಸಲು ನಮಗೆ ಮ ಇದು ಎಷ್ಟು ಎಷ್ಟು ಬೇಗ ಡಿಲ್ವರಿ ಮಾಡ್ತೀರಾ ನಮಗೆ ಸರಿ ಆಯ್ತು ಎಷ್ಟು ಪ್ರೈಸು ಒಂದು ಬಿಸಿ ಬೇಳೆ ಭಾತಿಗೆ ನಿಮ್ಮಲ್ಲಿ ಆಫು ಹಾಂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಮ್ಗೂ ಓ ಮತ್ತು ಇನ್ನು ಸೈಡ್ ಡಿಶ್ ಏನೇನು ಇದೆ ನಿಮ್ಮಲ್ಲಿ ಎಲ್ಲ ವಡೆಗಳನ್ನೂ ಪಾರ್ಸೆಲ್ ಮಾಡಿ ಹಂಗೇ ಎಲ್ಲ ವಡೆನೂ ಒಂದು ಒಂದೊಂದು ಪಾರ್ಸೆಲ್ ಮಾಡಿ ಮತ್ತು ನಮಗೆ ಪಾಯಸ ಪಾಯಸ ಇದೆಯಾ ಹಾಂ ಅದನ್ನೂ ಪಾರ್ಸೆಲ್ ಮಾಡಿ ಟೋಟಲ್ ಎಷ್ಟು ಬಿಲ್ ಆಗುತ್ತೆ ಅಂದಾಜು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಾನೂರ ಐವತ್ತು ಮಾಡ್ಕೊಬೋದಾ ಓ ಹ್ಞೂ ಸರಿ ಆಯಿತು ನಮಗೆ ಬೇಗ ತಲುಪ್ಸಿ ನಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು